ಹಾಂ ಹೇಳಿ ಮೇಡಮ್

ಆಂ ಮೇಡಮ್ ನಮಸ್ತೆ ಹೇಳಿ ಹಾಂ ಮೇಡಮ್ ಹೇಳಿ ಹೇಳಿ ಏನು ಬೇಕಿತ್ತು

ಮೇಡಮ್ ಒನ್ ಸ ಒನ್ ಸೆಟ್ ಮೇಕಪ್ಗೆ ಫೈವ್ ತೌಝಂಡ್ ತಗೊತೀನಿ ಮೇಡಮ್ ನಾನು ಹಾಂ ಅದು ಹಾಂ ಮೇಡಮ್ ಮೇಡಮ್ ಟೋಟಲ್ ಪ್ಯಾಕೇಜು ಟ್ವೆಂಟಿ ಫೈವ್ ತೌಸೆಂಟ್ ಆಗುತ್ತೆ ಮೇಡಮ್ ಒನ್ ಸೆಟ್ ರೆಡಿ ಮಾಡ್ಕೊಡೋಕ್ಕೆ ಹಾಂ ಬರಿ ಮದುವೆ ಹೆಣ್ಣಿಗೆ ಮಾತ್ರ ಕಝಿನ್ಸಿಗೆಲ್ಲ ಅಂದರೆ ಅವ್ರದ್ದು ಅವ್ರದ್ದು ಫೇಷಿಯಲ್ ಮೇಲೆ ಡಿಪೆಂಡ್ ಆಗುತ್ತೆ ಮೇಡಮ್ ಅವ್ರ ಫೇಸ್ಗೆ ಯಾವ್ದು ಸೂಟ್ ಆಗುತ್ತೋ ಅದನ್ನು ನೋಡಿ ನಾವು ಮಾಡಬೇಕಾಗತ್ತೆ ಸೈಡ್ ಎಫೆಕ್ಟೆಲ್ಲ ಅದೆಲ್ಲ ಚೆನ್ನಾಗಿರಲ್ಲ ನಾವು ಒಂದು ಫೈವ್ ಇಯರ್ಸಿಂದ ಮಾಡ್ತಿದೀವಿ ಮೇಡಮ್ ಬ್ಯುಟಿಷಿಯನ್ನು ನಮ್ಮದು ಕಬೀರಾನಂದ ಮಠ ಹತ್ರ ಬರುತ್ತೆ ಮೇಡಮ್ ಶಾಪ್ ಮೇನ್ ರೋಡಲ್ಲೇ ಇದೆ

ಹಾಂ ಮೇಡಮ್ ಮದುವೆ ಹೆಣ್ಣಿಗೆ ಪ್ಯಾಕೇಜ್ ಬಂದುಬಿಟ್ಟು ಅವ್ರಿಗೆ ಟ್ವೆಂಟಿ ಫೈವ್ ತೌಸೆಂಟ್ ಇರುತ್ತೆ ಮೇಡಮ್ ಬೇರೆಯವ್ರಿಗೆ ಎಲ್ಲ ಒನ್ ಫೈವ್ ಫೈವ್ ತೌಝಂಡ್ ತಗೊತೀವಿ ಯಾಕಂದರೆ ಅವ್ರ್ದು ಅಷ್ಟು ಇರೋದಿಲ್ಲ ಮದುವೆ ಹೆಣ್ಣಿಗಾದರೆ ಮುಹೂರ್ತಕ್ಕೆ ಒಂಥರ ಮೇಕಪ್ಪು ರಿಸೆಪ್ಷನ್ಗೆ ಒಂಥರ ಮೇಕಪ್ಪು ಆಮೇಲೆ ಸ ನೈಟ್ ಮೆರವಣ್ಗೆಗೆ ಒಂಥರ ಮೇಕಪ್ಪು ಈ ಥರ ಎಲ್ಲ ಇರುತ್ತೆ ನಾನು ಆದ್ದರಿಂದ ಫುಲ್ ಪ್ಯಾಕೆಜ್ ಅಂತ ತಗೊಂಡು ಬಿಡ್ತೀನಿ ಮೇಡಮ್ ಯಾಕಂದರೆ ಈಗ ನೀವು ಸ್ಟಾರ್ಟಿಂಗ್ ಫೇಷಿಯಲಿಂದ ಮಾಡಬೇಕು ಮೇಡಮ್ ಬೇರೆಯವ್ರೆಲ್ಲ ಮಾಡಿಸ್ಕೊತಾ ಇರೋದರಿಂದ ನಿಮ್ಗೊಂದು ಐದು ಸಾವಿರ ಕನ್ಸಿಷನ್ ಕೊಡ್ತೀವಿ ಮೇಡಮ್

ಹಾಂ ಮೇಡಮ್ ಮಾಡ್ಕೊಡ್ತೀನಿ ನಿಮ್ಗೆ ಎಲ್ಲ ಥರದ ಸರ್ವೀಸೂ ಮಾಡ್ಕೊಡ್ತೀನಿ ಬನ್ನಿ ಮೇಡಮ್ ಮಾತಾಡೋಣ ಬನ್ನಿ ನಾನು ನಮ್ಮ ಶಾಪಿಗೆ ಬನ್ನಿ ನಾನು ಮಾಡ್ಕೊಡ್ತೀನಿ ಮೇಡಮ್ ಓಕೆ ಮ್ಯಾಮ್ ತ್ಯಾಂಕ್ ಯು ಧನ್ಯವಾದ ಮೇಡಮ್